ನಾನು ಖರೀದಿ ಮಾಡಿರೋ ಬಟ್ಟೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಅದರ ಬಣ್ಣ ಆಗಿರ್ಬೋದು ಅದರ ಗುಣಮಟ್ಟ ಆಗಿರ್ಬೋದು ಎಲ್ಲ ನನಗೆ ಜಾಸ್ತಿ ಇಷ್ಟ ಆಗಿದೆ ಮತ್ತೆ ಈ ಪ್ರಡಕ್ಟ್ನ ನಾನು ಪದೇ ಪದೇ ಮತ್ತೆ ಬೇರೆದೋರ್ಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಪ್ರಡಕ್ಟ್ನ ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಮತ್ತೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ನಂಬಿಕೆ ಕೂಡ ಇದೆ